ಹಲೋ ಮೇಡಮ್ ನೀವು ಮರ ಮಾರೋವ್ರಾ ಹಾಂ ನಿಮ್ಮದು ಯಾರೊ ನಮಗೆ ತುಂಬ ಚೆನ್ನಾಗೆ ಮರ ಕೊಡ್ತಾರೆ ಅಂತ ಹೇಳೀ ಹೇಳಿದ್ರು ಅದಕ್ಕೆ ನಮಗೆ ಮರ ಬೇಕಿತ್ತು ರಬ್ಬರ್ ಮರ ಸಿಗುತ್ತಾ ನಿಮ್ಮ ಹತ್ರ ಏನು ರೇಟ್ ಮೇಡಮ್ ಅಡಿಗೆ ಹಾಂ ಸರಿ ಮೇಡಮ್ ನಮಗೆ ನೂರಾ ಐವತ್ತು ಅಡಿ ಇನ್ನೂರು ಅಡಿ ಮೇಲೆಬೇಕು ನಮ್ಗೆ ತುಂಬ ಐಟಮ್ಸುಗಳು ಮಾಡಿಸ್ಬೇಕಿದೆ ಸ್ವಲ್ಪ ರೇಟ್ ಕಮ್ಮಿ ಮಾಡಿಸ್ಕೊಂಡು ಚೆನ್ನಾಗಿರೊ ಪದಾರ್ಥ ಕೊಡಿ ನಾವು ನಿಮ್ಮ ಹತ್ರ ತಗೊಳ್ತೀವಿ ಬೇರೇರ್ಗೂ ಹೇಳ್ತೀವಿ ಪದಾರ್ಥ ಇದು ಚೆನ್ನಾಗಿರುತ್ತೆ ಅಂತ ನಿಮ್ಮದು ಅಡ್ರಸ್ ಎಲ್ಲಿ ಬರುತ್ತೆ ನಾವೇ ಬರ್ಬೇಕಾ ನೀವೇ ತಂದು ಹಾಕ್ತಿರ ಹೇಗೆ

ಇಲ್ಲ ಇಲ್ಲ ಡಿಲ್ವರಿ ಚಾರ್ಜು ಅಂತ ನಾವು ಏನಕ್ಕೆ ಕೊಡಬೇಕು ನೀವು ಆಟೋದಲ್ಲಿ ಎಲ್ಲ ಹಾಕಿ ಕಳಿಸ್ಕೊಡಿ ನಮ್ಮ ನಿಮ್ಮದು ಪ್ರೈಸ್ ಏನಿದೆ ಸ್ವಲ್ಪ ಕಮ್ಮಿ ಮಾಡಿಕೊಂಡು ನಾವು ಐಟಮ್ಮುಗಳ್ ತಗೊತೀವಿ ಇನ್ನು ಮುಂದೆಯೂ ತಗೊತೀವಿ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಐಟಮ್ಮುಗಳ್ ಕೊಡಿ

ನಮ್ಗೆ ರಬ್ಬರ್ ಮರವೇ ಬೇಕು ಬೇರೆ ಯಾವುದು ಬೇಡ ಅದೆ ಇದೆ ಅಲ್ವಾ ಕಂಡಿಶನ್ನಾಗಿ ಹಾಂ ಸರಿ ಸರಿ ಮೇಡಮ್ ಸರಿ